ಗೃಹಿಣಿಯರಿಗಾಗಿ ರೇಡಿಯೋ ಇಲ್ಲವೇ ವೃತ್ತಪತ್ರಿಕೆಗಳಲ್ಲಿ ವಿಶೇಷ ವಿಬ್ ವಿಭಾಗಗಳು ಇರಬೇಕು ನಿಜ ಇವತ್ತಿನ ದಿನದಲ್ಲಿ ಮಹಿಳೆಯರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾಯಿದಾರೆ ಅದು ಹೊರ್ಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಜೀವನದಲ್ಲಿ ಇವತ್ತು ಎಲ್ಲ ಒಂದು ಅಂದರೆ ಗಂಡುಮಕ್ಳಿಗೆ ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಆದರೆ ಹೆಣ್ಮಕ್ಳಿಗ್ ಸ್ವಾತಂತ್ರ್ಯ ಕೊಟ್ಟಿಲ್ಲ ಪ್ರತಿಯೊಬ್ಬರ ಮಹಿಳೆಯರ ಇದರಲ್ಲಿ ಅವ್ರು ಎಷ್ಟೇ ಎಜುಕೇಶನ್ ಮಾಡಿರಲಿ ಅವ್ರು ಎಷ್ಟೇ ಓದಿರಲಿ ಇವತ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಹಾಗಾಗಿ ಮಹಿಳೆಯರ ಸಮಸ್ಯೆಗಳನ್ನು ಈ ರೀತಿಯಾದಂಥ ಒಂದು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಎಲ್ಲಾ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಎಲ್ಲ ಅವರ ಕಷ್ಟ ಸುಖ ಎಲ್ಲವನ್ನು ವ್ಯಕ್ತಪಡಿಸಿದ್ರೆ ಇಲ್ಲಿ ಅವರಿಗೆ ಅವರದ್ದೇ ಆದಂತಹ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಮತ್ತು ಬೇರೆ ಹೆಣ್ಮಕ್ಳಿಗೂ ಸಮೇತ ಅದು ತುಂಬಾ ಪರಿಣಾಮ ಬೀರುತ್ತೆ ಅಂದರೆ ಕೆಲ್ವೊಂದು ರೀತಿ ಇವಾಗ ನನ್ನ ಜೀವನ್ದಲ್ಲಿ ನನಗೆ ಒಂಥರ ನೋವಾಗಿರ್ಬೋದು ಅಥವಾ ಇನ್ನೊಬ್ಬ ಹೆಣ್ಮಕ್ಳ ಜೀವನದಲ್ಲಿ ಅವರಿಗೆ ಒಂಥರ ಅವ್ರದ್ದೇ ಆದಂಥ ಒಂದು ರೀತಿ ನೋವು ಇರುತ್ತೆ ಇನ್ನು ಬೇರೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಬೇರೆ ಥರ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇರ್ತಾರೆ ಹಾಗಾಗಿ ಗೃಹಿಣಿಯರಿಗೆ ಈ ಥರ ರೇಡಿಯೋ ಆ ಮತ್ತು ವೃತ್ತಪತ್ರಿಕೆಗಳಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡೋದರಿಂದ ಮಹಿಳೆಯರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ಬೋದು